ನೀವು ಟೈಲರಾ ನಾನು ಸ್ಕೂಲ್ ಟೀಚರ್ ನಾವು ನಮ್ಮದು ಬ್ಲು ಕ್ಲರ್ ಟೋಪ್ ಇದೆ ನೀಲಿ ಕಲರ್ ಪ್ಯಾಂಟ್ ಹೆಣ್ಮಕ್ಳು ಐವತ್ತು ಹೆಣ್ಣುಮಕ್ಳಿಗೆ ಟಾಪ್ ಮತ್ತೆ ಪ್ಯಾಂಟ್ ಐವತ್ತು ಗಂಡುಮಕ್ಳಿಗೆ ಪ್ಯಾಂಟ್ ಮತ್ತೆ ಶರ್ಟ್ ಇವೇ ಹೊಲಿತೀರಾ

ಫಿಫ್ಟಿ ಹೆಣ್ಣು ಮಕ್ಕಳ್ದು ಐವತ್ತು ಐವತ್ತು ಗಂಡುಮಕ್ಳಿಗೆ ಹೆಣ್ಣುಮಕ್ಳಿಗೆ ಟೋಪ್ ಮತ್ತೆ ಪ್ಯಾಂಟ್ ಇಲ್ಲ ಹ್ಞೂ ಟೋಪ್ ಟೋಪು ಬೊಟಮ್ ಇದೆ ಹ್ಞೂ ಹೌ ಯಾ ಏನು ಚಾರ್ಜ್ ಎಷ್ಟು ಮಾಡ್ತೀರಾ

ಹ್ಞೂ ಹ್ಞೂ ಹ್ಞೂ ಹ್ಞೂ ಹಾಂ ನೀವು ಬರ್ರಿ ಒಂದು ಸರತಿ ಮೀಟಿಂಗ್ ಮಾಡಿ ಅದು ರೇಟ್ ಎಲ್ಲ ಫಿಕ್ಸ್ ಮಾಡಿ ನೀವು ಯಾವಾಗ ಬಂದು ಹುಡುಗುರಿಗೆ ಅಳತೆ ತಗೊಂಡು ಹೋಗ್ತಿರ ಹೇಳಿರಿ ಹಾಂ ಆ ಟೈಮಿಗೆ ನಾನು ಮಕ್ಕಳಿಗೆ ಹೇಳಿ ಇರ್ತೀನಿ ಹ್ಞೂ ಹಾಂ

ಹ್ಞೂ ಹ್ಞೂ ಹ್ಞೂ ಆಯಿತು ಓಕೆ ಹಾಂ